ಭಾರತದ ಆರೋಗ್ಯ ಕ್ಷೇತ್ರ ಉತ್ತಮವಾಗಿದೆ ಭಾರತದ ಆರೋಗ್ಯ ಕ್ಷೇತ್ರವು ಸರಕಾರಿ ಆಸ್ಪತ್ರೆಗಳು ಹಾಗೂ ಖಾಸಗಿ ಆಸ್ಪತ್ರೆಗಳನ್ನು ಹೊಂದಿದ್ದು ಭಾರತ ಆರೋಗ್ಯ ಕ್ಷೇತ್ರ ಉತ್ತಮವಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗು ಜಿಲ್ಲಾ ಆರೋಗ್ಯ ಕೇಂದ್ರಗಳು ಭಾರತದಲ್ಲಿದ್ದು ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ ಉತ್ತಮವಾದ ಆರೋಗ್ಯ ವ್ಯವಸ್ಥೆಯನ್ನು ನೀಡುತ್ತಿದೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹಾಗು ಸಣ್ಣ ಸಣ್ಣ ಆಸ್ಪತ್ರೆಗಳು ಭಾರತ ಹೊಂದಿದ್ದು ಉತ್ತಮವಾದ ಸಹಕಾರ ಸಲಕರಣೆಗಳನ್ನು ಹೊಂದಿದೆ ಭಾರತದಲ್ಲಿ ಉತ್ತಮವಾದ ವೈದ್ಯರು ಹಾಗು ಉತ್ತಮವಾದ ನರ್ಸ್ಗಳು ಹಾಗು ಉತ್ತಮ ಮಾದರಿಯ ವೈದ್ಯಕೀಯ ಸಲಕರಣೆಗಳನ್ನು ಹೊಂದಿದೆ ಭಾರತವು ಸರಕಾರಿ ಕ್ಷೇತ್ರಗಳಲ್ಲಿ ಉತ್ತಮವಾದ ಆರೋಗ್ಯ ವಿಮೆಗಳನ್ನು ಹೊಂದಿದ್ದು ಆಯುಷ್ಮಾನ್ ಹಾಗು ಆರೋಗ್ಯ ಕರ್ನಾಟಕ ಎಂಬ ಸರಕಾರಿ ಸ್ಕೀಮ್ಗಳಿಂದಾಗಿ ಬಡವರಿಗೆ ತುಂಬ ಉಪಕಾರಿಯಾಗಿದೆ ಆಯುಷ್ಮಾನ್ ಭಾರತದಲ್ಲಿ ಬಿ ಪಿ ಎಲ್ ಕಾರ್ಡುದಾರರಿಗೆ ಶೇಕಡಾ ನೂರರಷ್ಟು ಉಚಿತ ಚಿಕಿತ್ಸೆಯನ್ನು ನೀಡುತ್ತಿದ್ದು ಎ ಪಿ ಎಲ್ದಾರರಿಗೆ ಎಪ್ಪತ್ತು ಶೇಕಡ ಪಾವತಿಸಿ ಮೂವತ್ತು ಶೇಕಡದಷ್ಟು ಉಚಿತ ಆರೋಗ್ಯ ವ್ಯವಸ್ಥೆಯನ್ನು ನೀಡುತ್ತಿದೆ ಭಾರತದ ವೈದ್ಯರು ಹೊರದೇಶಗಳಲ್ಲಿಯೂ ಬೇಡಿಕೆ ಇದೆ ಭಾರತದ ಮೆಡಿಸಿನ್ಗಳಿಗೆ ಹೊರದೇಶದಲ್ಲಿ ಅತಿಯಾದ ಬೇಡಿಕೆ ಇದೆ ಕೊರೋನಾ ಸಂದರ್ಭಗಳಲ್ಲಿ ಭಾರತವು ತಗೊಂಡ ನಿರ್ಧಾರ ತುಂಬ ಅಚ್ಚುಮೆಚ್ಚಿನದಾಗಿದೆ ಅಂದರೆ ವ್ಯಾಕ್ಸಿನ್ ವ್ಯಾಕ್ಸಿನ್ಗಳನ್ನು ಉತ್ಪಾದನೆ ಮಾಡಿ ಭಾರತದ ಹೊರದೇಶಗಳಿಗೆ ರಫ್ತು ಮಾಡಿ ರಾಷ್ಟ್ರದ ಜನರಿಗೆ ಉತ್ತಮವಾದ ಸೇವೆಯನ್ನು ಒದಗಿಸಿದೆ ಲಾಕ್ಡೌನ್ ಸಮಯದಲ್ಲಿ ಭಾರತದ ವೈದ್ಯರು ಅತ್ಯುತ್ತಮವಾದ ಕೆಲಸಗಳನ್ನು ನಿರ್ವಹಿಸುತ್ತಿದ್ದರು ಲಾಕ್ಡೌನ್ ಸಂದರ್ಭದಲ್ಲಿ ವೈದ್ಯರನ್ನು ಕೊರೋನಾ ವಾರಿಯರ್ಸ್ ಎಂದು ಕರೆಯುತ್ತಿದ್ದರು ಉತ್ತಮವಾದ ನಿಲ್ ಉತ್ತಮವಾದ ಕೆಲಸಗಳನ್ನು ಮಾಡುವುದರ ಮೂಲಕ ವೈದ್ಯರು ಹೆಸರುವಾಸಿಯಾಗಿದ್ದರು ಒಳ್ಳೆಯ ತಂತ್ರಜ್ಞಾನವನ್ನು ಹೊಂದಿದ್ದು ಭಾರತ ಉತ್ತಮ ಆರೋಗ್ಯ ವ್ಯವಸ್ಥೆಯನ್ನು ಹೊಂದಿದೆ ಭಾರತಗಳಲ್ಲಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಉತ್ತಮವಾದ ಇನ್ಶೂರೆನ್ಸ್ಗಳು ಹೊಂದಿದ್ದು ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ತುಂಬ ಹೆಲ್ತ್ ಇನ್ಶೂರೆನ್ಸ್ಗಳಿದ್ದು ಮಧ್ಯಮ ಹಾಗು ಬಡ ವರ್ಗದವರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡುತ್ತಿದೆ ಭಾರತವು ಭಾರತದ ಆರೋಗ್ಯ ಕ್ಷೇತ್ರವು ಎದುರಿಸುವ ಸಮಸ್ಯೆಗಳು ಏನೇನು ಏನಂತ ಹೇಳಿದರೆ ಸರಕಾರಿ ಆಸ್ಪತ್ರೆಗಳನ್ನು ಸು ಆದಷ್ಟು ಕಡಿಮೇ ಬಳಸುತ್ತಿದ್ದಾರೆ ಯಾಕೆಂತ ಹೇಳಿದರೆ ಸರಕಾರಿ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ವೈದ್ಯರ ಕೊರತೆಯು ಹಾಗೂ ಸ್ವಲ್ಪ ಮಟ್ಟಿನ ಚಿಕಿತ್ಸಾ ಕೊರತೆಯೂ ಇದ್ದಿದ್ದು ಆದಷ್ಟು ಜನರು ಹೆಚ್ಚಿನದಾಗಿ ಖಾಸಗಿ ಆಸ್ಪತ್ರೆಗಳನ್ನು ಬಳಸುತ್ತಾರೆ ಭಾರತದ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಆ್ಯಂಬ್ಯುಲೆನ್ಸ್ಗಳು ಓಡಾಡಲು ಸಮಸ್ಯೆಯಾಗುತ್ತದೆ ಸರಕಾರಿ ಆಸ್ಪತ್ರೆಯ ವೈದ್ಯರುಗಳು ಎಲ್ಲಾ ಸಮಯದಲ್ಲಿಯು ಲಭ್ಯವಾಗಿರುವುದಿಲ್ಲ ಇದಲ್ಲದೆ ಆರೋಗ್ಯದ ಹೆಚ್ಚಿನ ಒತ್ತಡ ಆರೋಗ್ಯಕ್ಕೆ ಹೆಚ್ಚಿನ ಒತ್ತಡ ನೀಡಬೇಕಾಗಿದೆ ಸರಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ನಿಲುವನ್ನು ನೀಡಬೇಕಾಗಿದೆ